ಹಾಂ ಪಶ್ಚಿಮೋತ್ಥಾಸನ ಇದು ಶರೀರದ ಬಾಗುವಿಕೆ ಸಾಮರ್ಥ್ಯವನ್ನು ಹೆಚ್ಸಕ್ಕೆ ಖಂಡಿತ ಪ್ ಇದು ಮಾಡತ್ತೆ ಅದರಲ್ಲಿ ನಾವು ಎದೆಯಿಂದ ಮುಂದೆ ಚಾಚಿ ಕೈಗಳಿಂದ ಕಾಲನ್ನು ಮುಟ್ಟಿ ನಿಂತು ಕ್ ಕಾಲುಗಳೆಲ್ಲ ನೇರವಾಗಿರ್ಬೇಕು ಕೈಗಳನ್ನು ನೇರವಾಗಿ ಚಾಚಿ ಕಾಲಿಂದ ಪಾದವನ್ನು ಸಾಧ್ಯವಾದರೆ ನೆಲವನ್ನು ಮುಟ್ಟಿ ಅಂತ ಪ್ರಯತ್ನ ಇದೆ ಆದ್ದರಿಂದಾಗಿ ನಮಗೆ ಶರೀರ ಬಾಗುವಿಕೆ ತುಂಬ ಸಹಾಯ ಆಗತ್ತೆ ಹಣೆಯನ್ನು ಮುಟ್ಟಿಸಬೇಕು ನ್ಯಾಯವಾಗಿ ಅದು ಕೊನೆಯ ಒಂದು ಪರಿಪೂರ್ಣತೆ ಒಂದು ಇದರ ಸ್ಥಿತಿನಲ್ಲಿ ಇದು ಮಾಡಬೇಕಾಗತ್ತೆ ಆಮೇಲೆ ಸೂರ್ಯ ನಮಸ್ಕಾರ ಎರಡನೇದಾಗಿ ಸೂರ್ಯ ನಮಸ್ಕಾರದಲ್ಲಿ ಅಧೋಮುಖ ಶ್ವಾನಾಸನ ಅದೂ ಅಷ್ಟೇ ನಾವೂ ದೇಹವು ವಿ ಆಕಾರದಲ್ಲಿರಬೇಕು ಕೈಗಳು ಕಾಲುಗಳು ಎರಡು ಸೇರಿಸಿ ವಿ ಆಕಾರ ಥರ ಉಲ್ಟಾ ಇರೋ ವಿ ಆಕಾರ ಕಾಣಿಸತ್ತೆ ಹಣೆ ಹಣೆಯನ್ನು ಗದ್ದವನ್ನು ಹಣೆಯನ್ನು ಗ ಹಣೆಯ ಗದ್ದ ಗದ್ದವನ್ನು ಕಂಠಕ್ಕೆ ತಾಗುವಂಥ ಪ್ರಯತ್ನ ಮಾಡಬೇಕು ತುಂಬ ಚೆನ್ನಾಗಿದೆ ಅದು